ನಮಸ್ತೆ ಡಾಕ್ಟ್ರೆ ನಾನು ಮುಲ್ಕಿಯಿಂದ ರೇಖಾ ಮಾತಾಡೋದು ನಾ ನಾನು ನಿನ್ನೆ ಕ್ಲಿನಿಕ್ಕಿಗೆ ಕ್ಲಿನಿಕ್ಕಿಗೆ ಬಂದಿದ್ದೆ ನೀವು ಇರಲಿಲ್ಲ ನಂಗೆ ಸ್ವಲ್ಪ ಹುಶಾರಿರ್ಲಿಲ್ಲ ಅಂದರೆ ಬಿ ಪಿ ಸ್ವಲ್ಪ ಲೊ ಆಗಿತ್ತು ಈಗ ನಾರ್ಮಲ್ ಇದ್ದೇನೆ ಮತ್ತೆ ಏನಾದ್ರು ಒಂದ್ ಹಾಂ ಹಾಂ ಹೇಳಿ ಹೇಳಿ ಹಾಂ ನಾ ಲೊ ಲೊ ಉಂಟು ಲೊ ಉಂಟು ಸ್ವಲ್ಪ ಈಗ ಹಾಂ ಜಾಸ್ತಿ ತಿನ್ ಜಾಸ್ತಿ ತಿನ್ಬೇಕಾ ಮತ್ತೆ ಜಾಸ್ತಿ ಲಿಂಬೆ ಹೌದಾ ಹಾಂ ಮತ್ತೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಲ್ಲಾ

ಅಲ್ಲಾ ಪ್ರಾಬ್ಲಮ್ ಆದರೆ ನಾನು ಯಾವಾಗ ಬರ್ಬೇಕಂತ ನೀವು ಎರಡು ದಿನ ಇಲ್ಲವಾ ಹಾಂ ಹಾಂ ಹಾಂ ಹಾಂ ಟ್ಯಾಬ್ಲೆಟ್ ಏನಾದ್ರು ವಾಟ್ಸ್ಆ್ಯಪ್ ಮಾಡ್ಲಿಕೆ ಆಗ್ತದಾ ಹಾಂ ಸರಿ ಸರಿ ಹಾಂ ಸರಿ ನಾನು ಫೋನ್ ಮಾಡ್ತೆ ಮತ್ತೆ ಏನಾರು ಪ್ರಾಬ್ಲಮ್ ಆಯಿತು ಅಂದರೆ ನೀವು ಎರಡು ದಿನ ಬಿಟ್ಟು ಇದ್ದೀರಲ್ಲಾ ಕ್ಲಿನಿಕಲ್ಲಿ ಸರಿ ಸರಿ ಸರಿ ಮತ್ತೆ ಅದೇ ಮತ್ತೆ ಲಿಂಬೆ ಶರಬತ್ತು ಎಲ್ಲ ಸ್ವಲ್ಪ ಜಾಸ್ತಿ ಕುಡಿಬೇಕಲ್ಲವಾ ಅದೇ ಇದು ಬಿ ಪಿ ಲೊ ಆಗುದು ಅಂದರೆ ತುಂಬಾ ಹೆದರಿಕೆ ಅಲ್ಲವಾ ಅದೇ ಅದೇ ಅದೇ ಪ್ರಾಬ್ಲಮ್ ಅಂದರೆ

ಅಲ್ಲಾ ಅದೇ ಸ್ವಲ್ಪ ತಲೆಯೆಲ್ಲಾ ಸುತ್ತಿದಾಗೆ ಆಗ್ತದೆ ಅಷ್ಟೇ ಮತ್ತೆ ಪ್ರಾಬ್ಲಮ್ ಎಂತ ಇಲ್ಲ ಹಾಂ ಅಲ್ಲಾ ರೆಸ್ಟ್ ಮನೆಯಲ್ಲೇ ಮಾಡ್ಬೇಕು ಆಗ್ತದೇನ ಅಲ್ಲಾ ಈಗ ಎಲ್ಲ ಬಿ ಪಿ ಲೊ ಆಗಿ ಸಾಯ್ತಾರಂತ ಕೇಳಿದರೆ ನಂಗೆ ಭಯ ಆಗ್ತದೆ ಈಗ ಅಲಾ ಅದೇ ಅದೇ ನಮಗೆ ಸ್ವಲ್ಪ ಹೆದರಿಕೆ ಈಗಷ್ಟೇ ತೊಂದರೆಯಿಲ್ಲ ಅಲಾ ಅದೇ ಅದೇ ಹಾಗಾದರೆ ನಾನು ಜಾಸ್ತಿ ಏನಾರು ಆಯ್ತು ಅಂದರೆ ನಾನು ಎರಡು ದಿನ ಬಿಟ್ಟು ಬರ್ತೆ ಇಲ್ಲಾಂದರೆ ತೊಂದರೆಯಿಲ್ಲ ಅಲ್ಲಾ ನನಗೆ ಯಾವುದಕ್ಕು ಒಂದು ಮೆಡಿಸಿನ್ ಒಂದು ವಾಟ್ಸ್ಆ್ಯಪ್ ಮಾಡಿ ಬಿಡಿ ಆಯಿತಾ ಸರಿ ಸರಿ ಹಾಂ ಓಕೆ ಓಕೆ ತ್ಯಾಂಕ್ ಯು ಡಾಕ್ಟ್ರೇ ಇಡ್ತೇ ಬಾಯ್ ಬಾಯ್